ಬದುಕು ಜೀವನದಲ್ಲಿ ಜೀವನ ಅಂದರೆ ಬದುಕು ಬದುಕು ಅಂದರೆ ಜೀವನ ಆದರೆ ನಾವು ಯಾವ ಥರ ರೂಪಿಸ್ಕೊಳ್ತೀವಿ ನಮ್ಮದರಲ್ಲಿ ಅದರ ಮೇಲೆ ಡಿಪೆಂಟ್ ಆಗಿರುತ್ತೆ ಇದೇ ಥರ ನಾವು ತುಂಬ ಕಷ್ಟ ಬಡತನದ ಮನೆಯಲ್ಲಿ ನಾವು ಹುಟ್ಟಿ ಈವಾಗ ತಾನೆ ಏನೋ ಒಂದು ಸ್ವಲ್ಪ ವಿದ್ಯೆನ ಪಡ್ಕೊಂಡು ಒಂದು ಇನ್ಸ್ಟ್ಯೂಷನಲ್ಲಿ ನಾವು ಈವತ್ತು ಇದ್ದೇನೆ ಆ ಒಂದು ಮ ಕೆಲಸನ ನಿರ್ವಹಿಸಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಅಲ್ಲಿ ನಾವು ನಮ್ಮ ಸೇವೆಯನ್ನು ಅರ್ಪಿಸಿ ನಾವು ಈವತ್ತಿನ ದಿನ ನಿವೃತ್ತರಾಗಿದ್ದೇವೆ ಈವತ್ತು ನಿವೃತ್ತರಾಗದ್ಕೆ ಮುಂಚೆಯೇ ನಮ್ಮ ಜೀವನ ಯಾವ ಥರ ಇತ್ತು ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ನಮ್ಮನ್ನು ವ ಬೆ ಮೊದಲ ಜೀವನ ಮಾಡಿದೆ ಬದುಕ್ಸಿದ್ದೆ ಒಂದು ದೊಡ್ಡ ವಿಚಾರ ಈ ಮಧ್ಯೆ ನಮ್ಗೆ ಅಲ್ಪ ಸ್ವಲ್ಪ ಇದು ಕೊಟ್ಟಿದ್ದಾರೆ ಶಿಕ್ಷಣ ಕೊಡ್ಸ್ರು ನಮ್ನ ಒಂದು ಕಡೆ ಕೆಲ್ಸಕ್ಕೆ ಸೇರಿಸ್ರು ಈವತ್ತಿನ ದಿನ ಆ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಸವಿ ಸೇವೆ ಮಾಡಿ ದೇಶಕ್ಕೆ ಈ ಮೂಲಕ ನಮ್ಮಯ ಒಂದು ಸೇವೆಯನ್ನು ನಾವು ಅರ್ಪಿಸಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದ್ರಲ್ಲೂ ನಾನು ಆಯ್ಕೊಂಡು ಮಾಡಿರ್ತಕ್ಕಂಥ ನನಗೆ ಕೊಟ್ಟಿರತಕ್ಕಂಥ ಅನ್ನ ಕೊಟ್ಟಂಥ ಭಾರತೀಯ ಜೀವನ ನಿಗಮ ತುಂಬ ನಮಗೆ ಎಲ್ಲ ಥರದಲ್ಲೂ ಕೂಡ ಅನುಕೂಲತೆಯನ್ನು ಮಾಡಿಕೊಡ್ತು ಈವತ್ತಿನ ದಿನ ಆ ಜೀವನ ಅನ್ನೋದು ಎಷ್ಟು ಬಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಿ ನನ್ನ ಒಡಹುಟ್ಟಿದವ್ರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ನಮ್ಮ ಈ ಸಂಸಾರ ಅಂದರೆ ಅವರೇ ಮುಖ್ಯ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲರೂ ಕೂಡ ಅವರ ಒಂದು ಸಹಕಾರ ಸಂಭ್ರಮದ ಎಲ್ಲ ಇದ್ದರೆ ಮಾತ್ರ ನಾವು ಎಲ್ಲ ಬೇಕಾದ್ರೆ ಸಾಧಿಸ್ಬೋದು ಅಂತಕ್ಕಂಥ ಮಾತನ್ನು ಈ ಮಾತು ಹೇಳ್ತೀವಿ ಜೀವನ ಅಂದರೆ ಅದೇ ಒಂದು ದೊಡ್ಡ ಸಾಗರ ಇದರಲ್ಲಿ ಎಷ್ಟು ಈಜಿದರು ಕೂಡ ಇನ್ನೂ ಉಳ್ಕೊಳ್ಳೊ ಅಂತಕ್ಕಂಥ ಜಾಗ ಉಳ್ಕೊಳ್ಳುವಂಥ ಸಮಯ ಸಂದರ್ಭ ಬರುತ್ತೆ ಆದ್ರೂ ವಿಧಿಯಿಲ್ಲ ನಾವು ಒಬ್ಬರೇ ನಿಂತು ಮಾಡಬೇಕಂದ್ರೆ ಕಷ್ಟ ಸುಖ ನೋವು ನಲಿವು ಸಂಸಾರ ಸಹ ಬದು ಬದುಕು ಅಂತ ಅಂದ್ರೆ ನಾವು ಎಲ್ಲ ಥರದ ನೋವನ್ನು ಅನುಭವಿಸಿರ್ತೀವಿ ನಮ್ಮ ಜೀವನವೇ ಒಂದು ದೊಡ್ಡ ದೊಡ್ಡ ಜೀವನ ನಮ್ಮ ನಿಜವಾಗ್ಲೂ ಅನುಭವ್ಸಿರ್ತಕ್ಕಂಥ ಕಷ್ಟ ಬಿಷ್ಟ್ ಅಷ್ಟಿಷ್ಟಲ್ಲ ನಾವು ನಿಜವಾಗ್ಲೂ ಊಟಕ್ಕೆ ಕೂಡ ನಮ್ಗೆ ತೊಂದರೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಎಲ್ಲ ನಮ್ಮ ಹಿರಿಯರ ಆಶೀರ್ವಾದದಿಂದ ನಮ್ಮನ್ನು ಈ ಒಂದು ಈ ನಾಲ್ಕು ಅಕ್ಷರ ನಾವು ಕಲ ಕಲಿಸಿರೋ ಜೊತೆಗೆ ನಮ್ಗೆ ಒಂದು ಕೆಲ್ಸವೂ ಸಿಕ್ಕಿತು ಈವತ್ತಿನ ಆ ಕೆಲಸದಲ್ಲಿ ನಾವು ಸ್ವಲ್ಪ ಇದ್ದಿದ್ರಿಂದ ನೆಮ್ಮದಿ ಆದರೆ ನೆಮ್ಮದಿ ಆರೋಗ್ಯದ ಮುಂದೆ ಈಗ ನಮ್ಮ ಹಣ ಏನಕ್ಕೂ ಏನೇನಕ್ಕೂ ಬರೋದಿಲ್ಲ ಯಾಕೆಂದರೆ ನಾವು ಚೆನ್ನಾಗಿದ್ದರೆ ಹಣ ಹಣ ಇಟ್ಕೊಂಡರೆ ಬರಿ ಇದು ಆರೋಗ್ಯ ಹಾಳಾಗುತ್ತೆ ವಿನಃ ನೆಮ್ಮದಿ ಹಾಳಾಗುತ್ತೆ ವಿನಃ ನಾವು ಏನೂ ಸಾಧ್ಸೋಕ್ಕೆ ಆಗೋಲ್ಲ ಹೀಗಾಗಿ ನನಗೆ ಅನ್ನಿಸುತ್ತೆ ಬದುಕಿನಲ್ಲಿ ಎಲ್ಲ ಸಂಬಂಧಗಳು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗಂಡ ಹೆಂಡ್ತಿ ಕೊನೆಗೆ ಹೆಂಡ್ತಿ ಮಕ್ಳು ಅಂತೂ ಇನ್ನೂ ಜೀವನದಲ್ಲಿ ನಮಗೆ ಬೇಕೇ ಬೇಕು ಅವರ ಒಂದು ಸಹಕಾರ ಸಂಬಂಧ ಇಲ್ಲದೇ ಇದ್ದರೆ ಕೂಡ ನಾವಿಲ್ಲ ನಮ್ಮ ಜೀವನ ನಶ್ವರ ನಾವು ಎಲ್ಲರೂ ಚೆನ್ನಾಗಿದ್ದರೆ ಎಲ್ರ ಆರೋಗ್ಯವೂ ಚೆನ್ನಾಗಿರುತ್ತೆ ಎಲ್ರೂ ಚೆನ್ನಾಗಿದ್ದರೆ ಎಲ್ರೂ ನೆಮ್ದಿಯಾಗಿ ಇರ್ತಾರೆ ಈ ಥರ ಹೇಳಿ ನಾವು ನಮ್ಮ ತಂದೆ ತಾಯಿ ಹೇಳಿ ನಾವು ಅವ್ರು ನಮಗೆ ಮಾಡಿದ ಎಷ್ಟು ನಮ್ಮ ತಂದೆ ಅಷ್ಟು ಮಾಡದೇನೆ ಇರ್ಬೋದು ಅಲ್ಪ ಸ್ವಲ್ಪಗಳು ಸ್ವಲ್ಪ ಕಾಲದಲ್ಲಿ ನಾವು ಮದುವೆ ಆಗಿ ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಸಾಕಿಕೊಂಡು ಬರ್ತಕ್ಕಂಥ ಕಡಿಮೆ ಹಣದಲ್ಲಿ ನಾವು ಇದು ನಮ್ಮ ಜೀವನಾನ್ನ ತುಂಬ ರೂಪಿಸ್ಕೊಳ್ಬೇಕಾದ್ರೆ ಭಾರಿ ಕಷ್ಟಪಟ್ಟಿದ್ದೀವಿ ಆದರೆ ನಾವು ನನ್ನ ಒಂದು ಪ್ರಕಾರ ಒಂದು ಮನೆ ಅಥ್ವಾ ಒಂದು ನೆಮ್ಮದಿಯಿಂದ ನಾವು ಇಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನಾವು ಈವತ್ತಿನ ದಿನ ಒಂದು ನಮ್ಮದೇ ಆದಂಥ ಒಂದು ಮನೆ ಅನ್ನೋದು ಕಟ್ಕೊಂಡಿದ್ದೀವಿ ನಮ್ಮದೇ ಆದಂಥ ಒಂದು ಟು ವಿಲರ್ಗಳು ಇರ್ಬೋದು ಮಕ್ಳು ಇರ್ಬೋದು ಅವ್ರಿಗೆ ನಾವು ಎಜುಕೇಷನ್ ಕೊಡ್ತಿದ್ದೀವಿ ಅವ್ರು ಎಲ್ಲೋ ಒಂದು ಕಡೆ ದುಡ್ದು ಸಂಪಾದನೆ ಮಾಡ್ತಕ್ಕಂಥ ಅದು ಇದು ಇದ್ದರೆ ಆದ್ರೂ ಕೂಡ ಅವ್ರು ಎಲ್ಲರ ಒಂದು ಸಹಕಾರ ಸಂಭ್ರಮ ಎಲ್ಲ ಇದ್ದೂ ಕೂಡ ನಮ್ಮ ಒಂದು ಜೀವನ ನಾವು ಈ ಥರ ಒಂದು ಮಟ್ಟಕ್ಕೆ ತಂದಿದ್ದೀವಿ ಆದರೆ ನಾನು ಕೊನೇಲಿ ಹೇಳೋದು ಏನಪ್ಪ ಅಂತ ಅಂದ್ರೆ ನಾವು ಏನೇ ಮಾಡಲಿ ಎಷ್ಟೇ ಮಾಡಲಿ ಏನೇ ತಂದಿರಲಿ ಹಣ ಒಳ್ಳೆ ಮುಂದು ಬರೋಲ್ಲ ಸಂಬಂಧ ಭಾರಿ ಮುಖ್ಯ ಸಂಬಂಧ ಜೊತೆಯಲ್ಲಿ ನಾವು ಆಟ ಆಡಬಾರ್ದು ನಾವೇ ಒಂದು ಸೋತರೂ ಕೂಡ ಅದನ್ನೇ ಜಡ್ದಾಗಿ ಎಳ್ಕೊಂಡು ನಾನೇ ಸರಿ ಇವನೇ ಸರಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬಾರ್ದು ನಾವು ಚೆನ್ನಾಗಿ ಅವರಿಂದ ಅವ್ರ ಜೊತೆಲಿ ಒಟ್ಟಾಗಿ ಚೆನ್ನಾಗಿ ಇರಬೇಕು ಈಗ ಇರೋದರಿಂದ ನಮ್ದು ಆರೋಗ್ಯ ನೆಮ್ಮದಿ ಅಂತಕ್ಕಂಥದ್ದು ತಾನಾಗಿ ಹುಡ್ಕೊಂಡು ಬರುತ್ತೆ ಆದ್ರೆ ಹಣ ನಮ್ಮ ಹತ್ರ ಬಿಟ್ಕೊಂಡ್ರೆ ನಾವು ಏನೇನೂ ಸಾಧನೆ ಮಾಡೋಕ್ಕಾಗೋಲ್ಲ ಅದರಿಂದ ಜೀವನ ಭಾರಿ ಕಷ್ಟದಲ್ಲಿ ಬಂದು ಈವತ್ತಿನ ದಿನ ನಾವು ಒಂದು ಸುಖದಲ್ಲಿ ಇರ್ತೀವಿ ಅಂದ್ರೂ ಕೂಡ ಈವತ್ತಿನ ಬಳಲತಕ್ಕಂಥ ಬಿ ಪಿ ಶುಗರು ಅಥವಾ ಇನ್ನಿತರ ಹೊಸ ಕಾಯಿಲೆಗಳು ಕೂಡ ನಮ್ಮನ್ನು ಬದ್ಕೋಕೆ ಬಿಡೋದಿಲ್ಲ ನಾವು ಬೇರೆ ಬೇರೆ ನಾವು ಎಲ್ಲ ಏನೇನು ವಿನಿಯೋಗ ಮಾಡಬೇಕಿತ್ತು ನಮ್ಮ ಹಣನ ಅದನ್ನೆಲ್ಲ ತಗೊಂಡು ಟ್ಯಾಬ್ಲೆಟ್ಗಳಿಗೆ ಟ್ಯಾಂಕ್ ಇಂಜೆಕ್ಷನ್ಗಳಿಗೆ ಅಥ್ವಾ ಟಾನಿಕ್ಗಳಿಗೆ ಕೊಡತಕ್ಕಂಥ ಒಂದು ಟೈಮ್ ಬಂದಿದೆ ಹೀಗಾಗಿ ನಾನು ಜಾಸ್ತಿ ಇದಕ್ಕೆ ಆರೋಗ್ಯ ನೆಮ್ಮದಿಗೆ ನಾನು ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀನಿ ಹಣ ನಮ್ಗೆ ಏನು ಹಣ ಬೇಕು ನಮಗೆ ನಮ್ಗೆ ಒಂದು ಸರಳ ಜೀವನ ನಡೆಸ್ಲಿಕ್ಕೆ ಏನೋ ಒಂದು ಎರಡು ಹೊತ್ತು ಊಟ ಮಾಡಲಿಕ್ಕೆ ನಮ್ಗೆ ಹಣ ಬೇಕು ನಿಜ ಆದರೆ ಅದೇ ದೊಡ್ಡದಲ್ಲ ಅದ್ರ ಸಂಬಂಧ ಮುಖ್ಯ ಸಂಬಂಧದ ಜೊತೆಯಲ್ಲಿ ಆರೋಗ್ಯನ ಕಪಾಡ್ಕೊಳ್ಬೇಕು ಆರೋಗ್ಯವೂ ಕಾಪಾಡಿಕೊಂಡು ಸಂಬಂಧವೂ ಚೆನ್ನಾಗಿ ಇಟ್ಕೊಂಡ್ರೆ ನೆಮ್ಮದಿ ಕಂಡು ಅಂತಕ್ಕಂಥದ್ದು ತಾನೆ ಹುಡ್ಕೊಂಡು ಬರುತ್ತೆ ಹೀಗಾಗಿ ನಮ್ಮ ಜೀವನ ನಾವು ರೂಪಿಸ್ಕೊಂಡು ಈವತ್ತು ನಮ್ಮನ್ನ ನೋಡಿ ಇನ್ನೊಬ್ಬರು ಕೂಡ ಅದೇ ಥರ ಮಾಡಬೇಕು ಅವರು ಬೆಳಿಬೇಕು ಅವರು ಚೆನ್ನಾಗಿ ಚೆನ್ನ ಜೀವನ ರೂಪಿಸ್ಕೊಳ್ಬೇಕು ಹಿಂಗಾದಾಗ ಮಾತ್ರ ಒಂದು ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರುತ್ತೆ ಅಂತ ಹೇಳ್ತೀನಿ ಈ ಕಾಲದಲ್ಲಿ ಈವತ್ತು ಮನುಷ್ಯ ಈ ಬಾರಿ ಆವಾಗೆಲ್ಲ ಒಂದು ಹೇಳ್ತಿದ್ರು ನೂರು ವರ್ಷ ಬದುಕ್ತಾನೆ ಮನುಷ್ಯ ನೂರು ಹತ್ತು ಅವ್ರು ಬದುಕ್ತಾನೆ ಅಂತ ಹೇಳ್ತಿದ್ರು ಈವಾಗ ನಾವು ಏನು ಹೇಳೋಕ್ಕಾಗೋಲ್ಲ ಮನುಷ್ಯ ಈವತ್ತು ಮೂವತ್ತು ಇಪ್ಪತ್ತು ನಲವತ್ತಕ್ಕೆ ಹೃದಯಾಘಾತದಿಂದ ಸಾಯ್ತಾಯಿದ್ದಾನೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿ ಇದು ಆರೋಗ್ಯಕ್ಕಿಂತ ಜೊತೆಗೆ ಮತ್ತು ನೆಮ್ಮದಿ ಮುಖ್ಯ ನೆಮ್ಮದಿ ನಾವು ತಿನ್ನಲಿ ತಿನ್ನದೇ ಇರಲಿ ಈವತ್ತು ನನ್ನ ಜೊತೆಲಿ ಇರೋರು ನನ್ನ ಮನೇಲಿ ಇರೋರು ನಮ್ಮ ಅಕ್ಕ ತಂಗೀರು ನಮ್ಮ ಅಣ್ಣ ತಮ್ಮಂದಿರು ಅವರುಗಳು ಕೂಡ ಚೆನ್ನಾಗಿದ್ರೆ ನಮ್ಗೂ ಒಂಥರ ಚೆಂದ ಇಲ್ಲ ಅಂದ್ರೆ ಏನಪ್ಪ ಅವ್ನಾಗಿದ್ದು ಅವನೇ ಒಬ್ಬನೇ ಇದ್ದಾನೆ ಅವನೇ ತಿಂತಾನೆ ಅವನೇ ಮಾಡ್ತಾನೆ ಅಂದ್ಬಿಟ್ಟು ಒಂದು ನಿಷ್ಠುರಕರವಾದಂಥ ಜೀವನನ ನಡೆಸ್ಬೇಕು ಅದರಾಗು ನಾವು ಸ್ವಲ್ಪ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮಗೆ ಇದರಲ್ಲಿ ಮಾತ್ರ ಭಾರಿ ನಮಗೆ ಆ ಥರ ಅನುಭವ ನಮ್ಗೆ ಚೆನ್ನಾಗಿದೆ ಎಲ್ರೂ ಚೆನ್ನಾಗಿರಬೇಕು ಅಂದರೆ ನಾವು ಎಲ್ರಿಗೂ ದುಡ್ಡು ಕೊಡೋಕ್ಕಾಗೋಲ್ಲ ಎಲ್ರಿಗೂ ಹಣ ಕೊಡೋಕ್ಕಾಗೋಲ್ಲ ಆದರೆ ಕೆಲವು ಮಾತುಗಳ್ನ ಕೆಲ ಹಿತವಚನಗಳನ್ನು ಅವ್ರಿಗೆ ಹೇಳಿ ನೀವು ಕೂಡ ಏಕೆ ನಮ್ಮಂತೆ ಇರಬಾರ್ದು ನೀವು ನಮ್ಮಂತೆ ನೀವು ಬಾಳಿ ಒಂದು ನಾವು ಎರಡು ಹೊತ್ತು ತಿಂದರೆ ನೀವು ಒಂದು ಹೊತ್ತೆ ತಿನ್ನಿ ಆದ್ರೆ ನೆಮ್ದಿಯಾಗಿ ಇರಿ ಒಬ್ರಿಗೆ ಒಬ್ರಿಗೆ ಅನ್ಯೋನ್ಯವಾಗಿರಿ ಶಿಕ್ಷಣದ ಮಹತ್ವವನ್ನು ಅರೀರಿ ಜ ದೊಡ್ಡ ದೊಡ್ಡ ನಾಯಕ್ರುಗಳ ಬಗ್ಗೆ ಓದಿ ಚೆಂದಾಗಿ ತಿಳ್ಕೊಳ್ಳಿ ಜೀವನ ಇಷ್ಟೇ ಇನ್ನು ಏನ್ನೇನೂ ಅಲ್ಲ ಸರಳ ಜೀವನ ವ್ಯಾಯಾಮ ಆರೋಗ್ಯ ಇದೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಏಕೆ ನಾವು ಇನ್ನೂ ಎಷ್ಟು ಬೇಕಾದ್ರೂ ನಾವು ಬದುಕಿ ಬಾಳ್ಬೋದು ಅಂತ ಒಂದು ನೆಮ್ಮದಿ ಇಲ್ಲ ಅಂದರೆ ನಮ್ಮ ನೆಮ್ಮದಿನ ನಾವೇ ಕಳ್ಕೊಂಡು ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿದೆ ಹೀಗಾಗಿ ಜೀವಂತಕ್ಕೆ ಜೀವನದಲ್ಲಿ ನಾವು ಎಷ್ಟು ಸರಳತೆ ನಾವು ಇದು ಸಮಗ್ರತೆಯಿಂದ ನಾವು ಇರ್ತೀವಿ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಇದರಿಂದ ನಮ್ಮ ಆಳು ಬಂಗಾರವಾಗುತ್ತೆ ನಮ್ಮದೇ ಅಲ್ಲ ನಮ್ಮ ಅಕ್ಕಪಕ್ಕದವ್ರದ್ದು ನನ್ನ ಮನೆ ಹುಟ್ದೋರದು ನನ್ನ ಒಡ ಹುಟ್ದೋರದು ನಮ್ಮ ಸಂಬಂಧಿಕರು ಎಲ್ರೂ ಕೂಡ ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಚೆನ್ನಾಗಿರಬೇಕು ಅಂತ ಅಂದ್ರೆ ಈವತ್ತು ನನ್ನ ಪ್ರಕಾರ ಹಣಕ್ಕೆ ಪ್ರಾಮುಖ್ಯತೆ ಕೊಡೋದು ಬೇಡ ಹಣ ಏನೇನೂ ಅಲ್ಲ ಹಣದಿಂದ ನಾವು ಏನೂ ಮಾಡ್ಕೊಳ್ಳೋಕ್ಕಾಗೋಲ್ಲ ಹಣ ಇಲ್ಲದೇನೆ ನಾವು ಜೀವನ ಮಾಡ್ಬೋದು ಯಾರಾದ್ರೂ ಒಬ್ಬರು ಕರೆದು ಒಂದು ಊಟ ಊಟ ಒಂದೊತ್ತು ಊಟ ಹಾಕಿದ್ರು ಕೂಡ ಆವತ್ತಿನ ದಿನ ನಾವು ಜೀವನ ಕಳಿಬೋದು ಆದರೆ ಆ ಕೊಟ್ಟಿ ಜೀವನನ ನೆನ್ಕೊಂಡು ಆ ಅದರಲ್ಲಿ ನಾವು ಆರೋಗ್ಯನ ಅದ್ರಲ್ಲಿ ನೋಡ್ಕೊಂಡದ್ದಲ್ಲದೇ ನೆಮ್ಮದಿಯಾಗಿ ಆವತ್ತಿನ ದಿನ ನಾವು ಕಣ್ಣ ಮುಂದೆ ಕಣ್ಣ ತುಂಬ ನಿದ್ರೆ ಮಾಡ್ತಕ್ಕಂಥ ಒಂದು ಕೆಲ್ಸಗಳು ಬರುತ್ತೆ ಇದು ಮುಖ್ಯ ಹಣ ಅಲ್ಲ ಹಣ ಜೇಬಲ್ಲಿರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹಣ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಇರಬೇಕೆ ವಿನಃ ನಾವು ಹಣಕ್ಕಂತ ಹಣದ ಒಂದು ಇದಕ್ಕೆ ನಾವು ಹೋಗೋದು ಬೇಡ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹೀಗಾಗಿ ಜೀವನ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕಿರೋದು ನಾವು ನಮ್ಗೆ ಯಾರೂ ಬಂದು ಇದು ಮಾಡ್ಕೊಡೋಲ್ಲ ನಮ್ಮ ನಮ್ಮ ಜೀವನ ನಮ್ಮ ವೈಯಕ್ತಿಕವಾದಂಥದ್ದು ನಾವು ಎಷ್ಟು ಬೇಕಾದ್ರೂ ನಮ್ಮ ಜೀವನ್ದಲ್ಲಿ ನಾವು ಎಂಜಾಯ್ ಮಾಡಬೇಕು ಇದು ಇನ್ನೊಬ್ರಿಗೆ ತೊಂದರೆ ಆಗ್ದಂತೆ ಇನ್ನೊಬ್ಬರನ್ನ ಅಣಕ್ಸೋ ರೀತಿ ಇನ್ನೊಬ್ಬರಿಗೆ ಕೈ ತೋರಿಸಿ ಬಾಯಿ ತೋರಿಸ್ಕೊಂಡು ಇನ್ನೊಬ್ಬರಿಗೆ ಎದೆ ಉಬ್ಬಿ ಉಬ್ಬಿಸಿಕೊಂಡು ಬದುಕಿ ಬೇಕಂತಕ್ಕಂಥ ಅಂಥತ ಬದುಕು ಬದುಕೇನಲ್ಲ ನಾನು ನಾನು ಒಬ್ಬ ನೀನು ಒಬ್ಬ ನೀನು ಬದುಕು ನಾನೂ ಬದುಕ್ತೀನಿ ಅಂಥೇಳಿ ಏನೋ ಒಂಚೂರು ವ್ಯತ್ಯಾಸಗಳು ಇರ್ಬೋದು ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿಲ್ಲ ಅಂತಿರ್ಬೋದು ಹೊರ್ತು ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಏನಾದ್ರೂ ಬೇಕಾದ್ರೂ ನಾವು ಮಾಡ್ಕೊಳ್ಬೋದು ಆದರೆ ಎಲ್ರೂ ಚನ್ನಾಗಿರ್ಬೇಕಾಗಿರೋದು ಅಂದರೆ ಆರೋಗ್ಯ ನೆಮ್ಮದಿಯಿಂದ ಮಾತ್ರ ಒಬ್ಬರಿಂದ ಒಬ್ರಿಗೆ ಕಂಡರೆ ಅಸೂಯೆ ದ್ವೇಷ ಏನು ಮಾಡದೇನೆ ತುಂಬ ದಿನ ಸಮ ಸಮಾಧಾನವಾಗಿ ಸಾವುಧಾನವಾಗಿ ನಾವೇನಾದ್ರೂ ನಮ್ಮ ಜೀವನವನ್ನ ರೂಪಿಸ್ಕೊಂಡ್ರೆ ನಮ್ಮ ಬದುಕನ್ನು ರೂಪಿಸ್ಕೊಂಡ್ರೆ ನಾವು ಜಾಸ್ತಿ ವರ್ಷ ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲವಾದ್ರೆ ಅನುಕೂಲ ಆಗಿಲ್ಲ ಅಂದರೆ ಇನ್ನೊಬ್ರ ಅನುಕೂಲತೆಯಿಂದ ನಾವು ಬದುಕಿ ಬಾಳಬೇಕು ಅಂತಕ್ಕಥ ಆಸೆ ನಮ್ಮಲ್ಲಿ ಬರಬಾರದು ಆಗಲೇ ಜೀವನ ಹಾಳಾಗೋದು ನಾನೇನು ನನ್ಗೆ ಬಂದಿದ್ದು ನನ್ಗೆ ಬಂದಿದ್ದು ನನಗೆ ದೇವ್ರು ಕೊಟ್ಟಿದ್ದು ನನಗೆ ಮನೆ ಕೊಟ್ಟಿದ್ದ ಮನೆ ತನಕ ದೇವ್ರು ದೇವ್ರು ಮನುಷ್ಯ ಕೊಟ್ಟಿದ್ದ ಮನೆ ತನಕ ದೇವ್ರು ಕೊಟ್ಟಿದ್ದ ಕೊನೆ ತನಕ ಅನ್ನೋಂಗೆ ಅವ್ನು ಕೊಡಬೇಕು ನಾವು ಇಸ್ಕೊಳ್ಬೇಕು ಅವ್ನು ಮಾಡಬೇಕು ನಾವು ಅಂದ್ಕೊಳ್ಬೇಕು ಇದನ್ನಲ್ದೇ ನಾವು ಇನ್ನೇನು ಮಾಡೋಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಇನ್ನೊಬ್ಬರ ಒಂದು ಒಳ್ಳೆಯದನ್ನ ಬಯಸಿ ಅವರಿಂದ ನಾವು ಆಶೀರ್ವಾದ ಪಡೆದು ಈವತ್ತಿಗೆ ನಾವು ಒಂದಲ್ಲ ಎರಡಲ್ಲ ಮೂರಲ್ಲ ಮೂರೊತ್ತು ಊಟಕ್ಕೆ ನಾವು ಮಾಡ್ಕೊಂಡಿದ್ರೂ ಕೂಡ ವ್ಯಾಯಾಮ ಮುಖ್ಯ ಮತ್ತು ಸರಳವಾದ ಜೀವನ ಸರಳ ವ್ಯಾಯಾಮ ನಾವು ಇದೆಲ್ಲ ಇಟ್ಕೊಂಡು ಸ್ವಲ್ಪ ನಮ್ಗೆ ಬಂದಿರ್ತಕ್ಕಂಥ ಬಿಪಿ ಶುಗರು ಮತ್ತು ಇನ್ನಿತರ ಕಾಯಿಲೆಗಳನ್ನು ಕೂಡ ನಾವು ಧೈರ್ಯವಾಗಿ ಎದುರಿಸಿ ಅದು ಮುಂದೆ ಹರಡ್ದಿದ್ದಂಗೆ ಅದನ್ನು ನೋಡ್ಕೊಂಡು ಕೂಡ ನಮ್ಮಿಂದ ಇನ್ನೊಬ್ಬರಿಗೆ ಮಾದರಿ ಆಗೋದರಿಂದ ಅದರಿಂದ ನಮ್ಗೆ ಅನುಕೂಲ ಇರುತ್ತೆ ಇದರಿಂದ ನನ್ಗೆ ಅನ್ನಿಸುತ್ತೆ ನಮ್ಮ ಜೀವನ ನಮ್ಮ ರೂಪ ನಮ್ಮ ಎಷ್ಟೇ ಕಷ್ಟಪಟ್ಟು ಬೆಳ್ದಿದ್ದು ಇದ್ರೂ ಕೂಡ ಕೊನೆಗೆ ಬೇಕಾಗಿರೋದು ಜೀವನಕ್ಕೆ ಆರೋಗ್ಯ ನೆಮ್ಮದಿ ನಮ್ಮ ಆರೋಗ್ಯ ನೆಮ್ಮದಿ ಇದ್ದರೆ ನಮ್ಮ ಜೀವ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೂ ಆಗುತ್ತೆ ಇನ್ನೊಬ್ಬರು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಸಮ ಬಾಳು ಸಮ ಪಾಲು ನನ್ನ ಹತ್ರ ಇರೋದು ನಿಮ್ಗೂ ಕೊಟ್ಟು ಅಥ್ವಾ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ನಮ್ಗೂ ಕೊಟ್ಟು ನಾವಿಬ್ರೂ ಆ ರೀತಿ ಒಂದು ಅನ್ಯೋನ್ಯತೆಯಿಂದ ನಮ್ಮಲ್ಲಿ ನೀವು ಹಂಚ್ಕೊಳ್ಳೋದಾದ್ರೆ ಇಬ್ರ ಬಾಳು ಅಥ್ವಾ ನಾವು ಏನು ಅಂದ್ಕೊಂಡಿದ್ದೀವಿ ಅವ್ರು ಎಲ್ರೂ ಕೂಡ ಚೆನ್ನಾಗಿರ್ತಾರೆ ನನ್ನಂತೆ ನೀವು ನಿನ್ನಂತೆ ನಾವು ಅಂತಕ್ಕಂಥದ್ದು ನನಗಾದ ನೋವು ನಿಮ್ಗೂ ನಿಮ್ಗೆ ಆದ ನೋವು ಕೂಡ ನನಗೆ ಅಂತಕ್ಕಂಥ ಭಾವನೆಯಿಂದ ನಾವು ಬಾಳಿದ್ರೆ ನಮ್ಮ ಬದುಕು ನಮ್ಮ ಜೀವನ ಸಾರ್ಥಕವಾಗಿರುತ್ತೆ ಆರೋಗ್ಯವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ನಾವು ಇನ್ನೊಂದು ನಾಲ್ಕು ಕಾಲ ಬದುಕಿ ಬಾಳ್ಬೋದು ಈ ಬಾಳು ಇಂದಲೇ ಕೂಡ ಮನುಷ್ಯ ಕೊನೆ ತನ್ನ ಮುಕ್ತಿಯನ್ನು ಪಡಿತಾನೆ ಯಾರಿಗೂ ತೊಂದರೆ ಇಲ್ಲದೇ ಯಾರಿಗೂ ಇದು ಮಾಡದೇನೆ ತಾನಾಗಿ ತಾನು ಅರಿತ್ಕೊಂಡು ಜೀವನದಲ್ಲಿ ನನ್ನಂತೆ ಇನ್ನೊಬ್ರಿಗೂ ಕೂಡ ಆಶೀರ್ವಾದ ಮಾಡಿ ಅವನು ಬೆಳೀಲಿ ನಾನು ಬೆಳೀಲಿ ಅಂತಕ್ಕಂಥ ಸಂತೋಷ ಬೆಳೆದರೆ ಎಲ್ಲ ಅನುಕೂಲವಾಗುತ್ತೆ ಅಂಥೇಳಿ ನಾನು ಇದನ್ನು ನಿಲ್ಲಿಸ್ತೇನೆ